ನಮ್ಮ ಮಾತೃ ಭಾಷೆ ಕನ್ನಡವೇ ಆಗಿರುವುದರಿಂದ ನಮ್ಮ ರಾಜ್ಯದ ಸಮೃದ್ದ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಹಾಗು ಅದನ್ನು ಪ್ರಚಾರ ಮಾಡುವ ಆ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ನಮ್ಮ ಕನ್ನಡ ಭಾಷೆ ವಹಿಸುತ್ತದೆ ಅಂದರೆ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳ್ಬೌದು ಕನ್ನಡ ಅನ್ನೊದನ್ನ ಅನ್ನೋ ಅಂತಹದ್ದು ಮಾತೃ ಭಾಷೆ ಅಲ್ಲದೆ ದೈನಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಸಂವಹನವನ್ನು ನಡೆಸಲು ನಮ್ಮ ಕನ್ನಡ ಭಾಷೆ ಹೆಚ್ಚು ಜನ ಪ್ರಿಯ ಹಾಗು ಹೆಚ್ಚು ಮಾತನಾಡುವುದು ಕರ್ನಾಟಕದಲ್ಲಿ ಈ ಕನ್ನಡ ಭಾಷೆ ಎಂಬುದು ನಮ್ಮ ಜೀವನದುದ್ದಕ್ಕೂ ಜೀವನದ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮೊದಲು ಸಂವಹನ ಮಾಡುವುದೆ ಕನ್ನಡ ಭಾಷೆಯಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲು ಸಹ ನಮ್ಮ ಕನ್ನಡ ಭಾಷೆ ಎಂಬುದು ಹೆಚ್ಚು ಪ್ರಚಾರವಾಗಿದೆ